ನಾನು ಆಚರಿಸುವ ಧರ್ಮ ಬೌದ್ಧ ಧರ್ಮ ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ ಈತ ನೇಪಾಳದ ಕಪಿಲವಸ್ತುವಿನ ಲುಂಬಿನಿ ಎಂಬ ಗ್ರಾಮದಲ್ಲಿ ಜನಿಸಿದನು ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಹೆಂಡತಿ ಯಶೋಧರೆ ಮಗ ರಾಹುಲ ಈತನ ಮೂಲ ಹೆಸರು ಸಿದ್ಧಾರ್ಥ ಪಂಗಡ ಶಾಕ್ಯ ಪಂಗಡ ಬುದ್ಧನ ಭವಿಷ್ಯ ನುಡಿದ ನೇಪಾಳದ ಸನ್ಯಾಸಿ ಅಸೀಮಾ ಬುದ್ಧನ ಕುದುರೆಯ ಹೆಸರು ಕಂತಕ ಸಿದ್ಧಾರ್ಥನು ಸನ್ಯಾಸಿಯಾಗಲು ಕಾರಣವಾದ ನಾಲ್ಕು ದೃಶ್ಯಗಳು ಒಂದು ವೃದ್ಧ ಎರಡನೆಯದು ರೋಗಿ ಮೂರನೆಯದು ಶವ ನಾಲ್ಕನೆಯದು ಸನ್ಯಾಸಿ ಇವುಗಳನ್ನು ಮಹಾ ದರ್ಶನಗಳೆಂದು ಕರೀತಾರೆ ಸಿದ್ಧಾರ್ಥ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಅರಮನೆಯನ್ನು ತ್ಯಜಿಸ್ತಾನೆ ಮಹಾ ಪರಿತ್ಯಾಗ ಮಾಡ್ತಾನೆ ಸಿದ್ಧಾರ್ಥನ ಮೊದಲ ಗುರು ಅದರ ಕಲಾಮ ಎರಡನೇ ಗುರು ಉದ್ರಕ ರಾಮಪುತ್ತ ಈತನ ಒಂದು ಮು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ರಾಜಗೃಹವನ್ನು ಬಿಟ್ಟು ಮೂವತ್ತೈದನೇ ವಯಸ್ಸಿನಲ್ಲಿ ಅಂದರೆ ಆರು ವರ್ಷಗಳ ನಂತರ ತಪಸ್ಸು ಮಾಡಿ ಗೌತಮನು ಪ್ರಬುದ್ಧನಾಗಿ ಬುದ್ಧನಾಗಿ ಪ್ರಸಿದ್ಧನಾಗ್ತಾನೆ ಆಂ ಐ ಇವರ ಇವನ ಇವರಿಗೆ ಐದು ಜನ ಶಿಷ್ಯರಿರ್ತಾರ ಮತ್ತು ರಾ ಸಶ್ ಐದು ಜನ ಶಿಷ್ಯರಿರ್ತಾರೆ ಹೀಗೆ ಗೌತಮ್ ಬುದ್ಧನ ಉತ್ತರ ಗಂಗಾ ನದಿಯ ತೀರದವರೆಗೆ ಸಂಚರಿಸಿ ತನ್ನ ಧರ್ಮದ ಪ್ರಚಾರ ಮಾಡಿ ಕ್ರಿಸ್ತ ಪೂರ್ವ ನಾಲ್ಕ್ನೂರ ಎಂಬತ್ತೇಳರಲ್ಲಿ ಉತ್ತರ್ ಪ್ರದೇಶದ ಗೋರಖ್ ಪುರ್ ಜಿಲ್ಲೆಯ ಕುಶಿನಗರ ಎಂಬಲ್ಲಿ ಮರಣ ಹೊಂದ್ತಾನೆ ಅಂದ್ರೆ ಮಹಾ ಪರಿನಿರ್ವಾಣ ಆಗ್ತದೆ ಬೌದ್ಧ ಧರ್ಮದ ತತ್ವಗಳು ಮತ್ತು ಬೋಧನೆಗಳೆಂತಂದಂದ್ರೆ ಒಂದು ಜಗತ್ತು ದುಃಖದಿಂದ ಕೂಡಿದೆ ಎರಡನೆಯದು ದುಃಖಕ್ಕೆ ಮೂಲ ಕಾರಣ ಆಸೆ ಮೂರನೆಯದು ಆಸೆಯನ್ನು ತೊರೆದಾಗ ಮುಕ್ತಿ ದೊರೆಯುತ್ತದೆ ನಾಲ್ಕನೆಯದು ಆಸೆಯನ್ನು ತೊರೆಯಲು ಅಷ್ಟಾಂಗ ಮಾರ್ಗ ಅನುಸರಿಸಬೇಕು ಇವು ಬೌದ್ಧ ಧರ್ಮ ತತ್ವಗಳು ಮತ್ತು ಬೋಧನೆಗಳು ಅಷ್ಟಾಂಗ ಮಾರ್ಗಗಳು ಅವುಗಳಂತಂದ್ರೆ ಒಳ್ಳೆಯ ಮಾತು ಒಳ್ಳೆಯ ಆಲೋಚನೆ ಒಳ್ಳೆಯ ಜೀವನ ಒಳ್ಳೆಯ ನೆನಪು ಒಳ್ಳೆಯ ನಂಬಿಕೆ ಒಳ್ಳೆಯ ಧ್ಯಾನ ಒಳ್ಳೆಯ ಪ್ರಯತ್ನ ಒಳ್ಳೆಯ ನಡೆ ನಡತೆ ಈ ಒಂದು ಎಂಟು ಅಷ್ಟಾಂಗ ಮಾರ್ಗಗಳು ಗಳಿವೆ ಬೌದ್ಧ ಧರ್ಮದ ಪಂಗಡಗಳು ಯಾವುವು ಅಂತಂದ್ರೆ ಹಿನಾಯಾನ ಮಹಾಯನ ವಜ್ರಯಾನ ಇವು ಮೂರು ಪಂಗಡಗಳಾಗಿವೆ ಬೌದ್ಧ ಧರ್ಮದ ಸಾಹಿತ್ಯಪ್ಪ ಅಂತಂದ್ರೆ ತ್ರಿಪಿಟಕಗಳು ಯಾವುವು ಅಂತಂದ್ರೆ ವಿನಯ ಪಿಟಕ ಸುತ್ತ ಪಿಟಕ ಅಭಿದಮ್ಮ ಪಿಟಕ ಈ ಮೂರು ಪಿಟಕಗಳನ್ನು ಒಳಗೊಂಡಿದೆ ಜಾತಕ ಕಥೆಗಳು ಇವು ಬುದ್ಧನ ಪೂರ್ವ ಜನ್ಮದ ವೃತ್ತಾಂತ ಕತೆಗಳನ್ನು ಒಳಗೊಂಡಿವೆ ಬೌದ್ಧ ಧರ್ಮದಲ್ಲಿ ಧರ್ಮದ ಸಮಯದಲ್ಲಿ ನಾಲ್ಕು ಸಮಯಗಳು ಸಮ್ಮೇಳನಗಳು ಜರುಗ್ತಾವೆ ಹಾಂ ಮತ್ತೇನಂದ್ರೆ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಘಟನೆಗಳು ಮತ್ತು ಸಂಕೇತಗಳು ಒಂದನೇ ಘಟನೆ ಜನನದ ಮೂಲಕ ಕಮಲ ಆತನ ಸಂಕೇತ ಕಮಲ ಮನೆ ತೊರೆದಿದ್ದು ಮನೆ ಬಿಟ್ಟು ಬರುವಂಥ ಸಮಯದಲ್ಲಿ ಕುದುರೆ ಕಂತಕ ತಪಸ್ಸು ಆಚರಿಸಿದ್ದು ಬೋಧಿ ವೃಕ್ಷ ಅರಳಿ ಮರದ ಕೆಳಗೆ ಪ್ರಥಮ ಉಪದೇಶ ಧರ್ಮಚಕ್ರ ಎಂಟು ಕಡ್ಡಿಗಳಿವೆ ಮರಣ ಸ್ತೂಪಗಳು ಈತನ ಒಂದು ಜೀವನದ ಸಂಬಂದಿಸಿದಂಥ ಘಟನೆ ಮತ್ತು ಸಂಕೇತಗಳಾಗಿವೆ ಈತನ ವಿಶೇಷ ಅಂಶ ಆ ಅಂಶಗಳನ್ನೆ ಅಂತಂದ್ರೆ ಬುದ್ಧನ ಮೊದಲ ಶಿಷ್ಯ ಆನಂದ ಹಾಂ ಮತ್ತೇನಂತಂದ್ರೆ ಬುದ್ಧನ ಭವಿಷ್ಯದ ನುಡಿ ಸನ್ ನುಡಿದ ಸನ್ಯಾಸಿ ಅಸ್ಸೀಮಾ ಬುದ್ಧನ ಕೊನೆಯ ಉಪದೇಶಕ್ಕೆ ಹಿ ಕೇಳಿದ ವ್ಯಕ್ತಿ ಸುಭದ್ರ ಬುದ್ಧನಿಗೆ ವಿಷಯುಕ್ತ ಹಂದಿ ಮಾಂಸವನ್ನು ತಿನ್ನಿಸಿದ ವ್ಯಕ್ತಿ ಚಂದುನಾ ಚಂಡಂತ ಬುದ್ಧನ ಕೊನೆ ದಿನಗಳಲ್ಲಿ ಚಿಕಿತ್ಸೆ ನೀಡಿದ ವೈದ್ಯ ಜೀವಕ ಭಾರತದಲ್ಲಿ ಅತಿ ದೊಡ್ಡ ಚೈತ್ಯಾಲಯ ಇವೆ ಯಾವುದಪ್ಪ ಅಂತಂದರೆ ಕಾರ್ಲೆ ಅದು ಎಲ್ಲಿಯಂದ್ರೆ ಮಹಾರಾಷ್ಟ್ರದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಸ್ತೂಪ ಸಾಂಚಿ ಸ್ತೂಪ ಆಗಿದೆ ದಕ್ಷಿಣ ಭಾರತದ ದೊಡ್ಡ ವಿಹಾರಪ್ಪ ಅಂತಂದ್ರೆ ನಮ್ಮ ಕಲ್ಬುರ್ಗಿ ಜಿಲ್ಲೆಯ ಬೌದ್ಧ ವಿಹಾರದಲ್ಲಿ ಕಂಡು ಬರ್ತದೆ ಮತ್ತೇನಂತಂದ್ರೆ ಬೌದ್ಧ ಸನ್ಯಾಸಿಗಳು ಸಾಮಾನ್ಯ ಮಂತ್ರ ಅವ್ರೇನು ಹೇಳ್ತಾರಪ್ಪ ಅಂತಂದ್ರೆ ಬುದ್ಧಮ್ ಶರಣಮ್ ಗಚ್ಛಾಮಿ ಧರ್ಮಮ್ ಶರಣಮ್ ಗಚ್ಛಾಮಿ ಸಂಘಮ್ ಶರಣಮ್ ಗಚ್ಛಾಮಿ ಈ ಒಂದು ಧರ್ಮದ ಮಂತ್ರ ಆಗಿದೆ ಇಷ್ಟು ಈ ಒಂದು ಧರ್ಮದ ಬಗ್ಗೆ ಮಾಹಿತಿ ಆಗಿದೆ